ಮೊಬೈಲ್ ಫೋನ್ ಈವಾಗಿನ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಏಟಿ ಟೂ ನೈಂಟಿ ಪರ್ಸೆಂಟ್ ಎಲ್ಲರೂ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾರೆ ಯಾಕೆಂದರೆ ನಾವು ಯಾವ ಒಂದು ಜಾಗದಿಂದ ಇನ್ನೊಬ್ಬರ ಜಾಗಕ್ಕೆ ನಾವು ಮಾತಾಡೋಕ್ಕೆ ಮೊಬೈಲ್ ಫೋನ್ ಮೂಲಕ ನಾವು ಮಾತಾಡ್ಬೋದು ಮತ್ತು ಯಾವ್ದಾರ ಪೇಮೆಂಟ್ ಮಾಡ್ತೀವಿ ದುಡ್ಡು ಕಳಿಸ್ಬೇಕು ಈಗ ಫೋನ್ಪೇ ಪೇಟಿಎಂ ಈ ಥರ ಆ್ಯಪ್ಗಳನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಾವು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಇಲ್ಲಾಂದರೆ ಒಬ್ರಿಗಿಂದ ಇನ್ನೊಬ್ಬರಿಗೆ ಕುಂತಿದ ಜಾಗದಿಂದಲೇ ನಾವು ಪೇಮೆಂಟ್ ಮಾಡ್ಬೋದು ಮತ್ತು ನಾವು ಮೊಬೈಲ್ ಮೂಲಕ ನಾವು ಟಿ ವಿ ನೋಡ್ಬೋದು ಮತ್ತು ಮೊಬೈಲ್ ಮೂಲಕ ನಾವು ಮೂವಿ ನೋಡ್ಬೋದು ಮೊಬೈಲ್ ಮೂಲಕ ನಾವು ಮೆಸೇಜ್ ಮಾಡ್ಬೋದು ಮೊಬೈಲ್ ಮೂಲಕ ನಾವು ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡ್ಬೋದು ವಾಟ್ಸಪ್ ಯೂಸ್ ಮಾಡ್ಬೋದು ಈ ರೀತಿ ಎಲ್ಲ ಥರದ ಸೌಲಭ್ಯನೂ ನಾವು ಮೊಬೈಲ್ ಮೂಲಕ ನಾವು ಪಡೀಬೋದು ಆದ್ದರಿಂದ ಕಾಲೇಜ್ ಹುಡುಗರಿಂದ ಹಿಡಿದು ಸ್ಕೂಲ್ ಹುಡುಗರಿಂದ ಹಿಡಿದು ಅಂಕಲು ಆಂಟಿದಿರು ಎಲ್ಲರೂ ಪ್ರತಿಯೊಬ್ಬರೂ ಮೊಬೈಲ್ ಯೂಸ್ ಮಾಡ್ತಾರೆ ಮತ್ತು ನಾವು ಮೊಬೈಲ್ ಫೋನಲ್ಲಿ ಎಲ್ಲ ಥರ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತಲೂ ತಿಳ್ಕೊಬಹುದು ಯಾವ ಹೀರೋ ಏನು ಮಾಡ್ತಿದ್ದಾರೆ ಅವರೇನು ಟ್ವಿಟರಲ್ಲಿ ಇದು ಮೆಸೇಜ್ ಕಳಿಸ್ತಿದ್ದಾರೆ ಏನು ಟ್ವಿಟ್ ಮಾಡ್ತಾರೆ ಈ ಥರದ ಸೌಲಭ್ಯಗಳನ್ನೂ ನಾವು ಪಡಿಬೋದು ಮೊಬೈಲ್ ಮೂಲಕ ಮತ್ತು ನಾವು ಕುಂತ್ಕೊಂಡಿ ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡಿ ವೆದರ್ನೂ ಚೆಕ್ ಮಾಡ್ಬೋದು ಎಲ್ಲಿ ಮಳೆ ಬರುತ್ತೆ ಯಾವಾಗ ಮಳೆ ಬರುತ್ತೆ ಏನು ಹವಾಮಾನ ಇದೆ ಈ ಥರ ಎಲ್ಲ ನಾವು ಚೆಕ್ ಮಾಡ್ಬೋದು ಮತ್ತು ಕಮ್ಯುನಿಕೇಷನ್ಗೊಂದೇ ಹೆಲ್ಪ್ ಆಗಲ್ಲ ಮೊಬೈಲ್ ಫೋನು ನಮಗೇನೇ ಇನ್ಫಾರ್ಮೇಷನ್ ಬೇಕು ಅಂದರೂ ನಾವು ಗೂಗಲ್ ಗೂಗಲ್ ಆ್ಯಪಿಂದ ನಾವು ಯೂಸ್ ಮಾಡ್ಕೊಂಡು ಯಾವುದೇ ರೀತಿಯ ವಿಕಿಪೀಡಿಯ ಈ ಥರ ನಾವು ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ನಾವು ಮೊಬೈಲ್ ಮೂಲಕ ನಾವು ತಿಳ್ಕೋಬೋದು ಮತ್ತು ಎಂಟರ್ಟೈನ್ಮೆಂಟು ಈವಾಗ ಓ ಟಿ ಟಿ ಅಂತ ಆ್ಯಪ್ಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ ಅಮೆಜಾನು ಅಮೆಜಾನ್ ಪ್ರೈಮ್ ವಿಡಿಯೋ ನೆಟ್ಫ್ಲಿಕ್ಸು ಹಾಟ್ಸ್ಟಾರು ಜೀ ಫೈವೂ ಇದರ ಮೂಲಕ ನಾವು ಸೀರಿಯಲ್ ನೋಡ್ಬೋದು ವೆಬ್ಸೀರೀಸ್ ನೋಡ್ಬೋದು ಥಿಯೇಟರಲ್ಲಿ ಹೊಸ್ದಾಗಿ ರಿಲೀಸ್ ಆಗಿರೋ ಮೂವಿಗಳು ಕೂಡ ಒಂದು ತಿಂಗಳು ಆದಮೇಲೆ ಈ ಥರ ಓ ಟಿ ಟಿಲಿ ರಿಲೀಸ್ ಮಾಡಿಬಿಡ್ತಾರೆ ಅದನ್ನೆಲ್ಲ ನಾವು ನೋಡ್ಕೋಬೋದು ಏನೇ ಅರ್ಜೆಂಟ್ ಇದ್ದರೂ ನಾವ್ಯಾರ ಬೇಕಾರ ಕಾಂಟಾಕ್ಟ್ ಮಾಡ್ಬೋದು ಈವಾಗ ಎಲ್ಲ ಇಂಟರ್ನೆಟ್ ಮೂಲಕವೇ ನಮಗೆ ಎಲ್ಲ ಕಸ್ಟಮರ್ ಕೇರ್ಗಳ ನಂಬರ್ಗಳು ಸಿಗ್ತವೆ ಈ ರೀತಿ ನಾವು ಮೊಬೈಲ್ ಫೋನಲ್ಲಿ ನಾವು ಸೌಲಭ್ಯ ಪಡಿಬೋದು ಮತ್ತೆ ಇದೊಂದೇ ಅಲ್ಲ ನಾವು ಪೋಟೋ ತೆಗಿಬೋದು ವಿಡಿಯೋ ಮಾಡ್ಬೋದು ಯಾವ ರೀತಿ ಈವಾಗ ಅಪ್ಡೇಟ್ ಆಗಿದೆ ಅಂದರೆ ಮೊಬೈಲ್ ಫೋನ್ಗಳು ತುಂಬ ಮುಂಚೆ ಎಲ್ಲ ಬರೀ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಅಷ್ಟೇ ಇತ್ತು ಆಮೇಲೆ ಇಂಟರ್ನೆಟ್ಟು ತ್ರೀ ಜಿ ಟೂ ಜಿ ಟೂ ಜಿ ಆದಮೇಲೆ ತ್ರೀ ಜಿ ಬಂತು ತ್ರೀ ಜಿ ಆದಮೇಲೆ ಫೋರ್ ಜಿ ಬಂತು ಈವಾಗ ರೀಸೆಂಟಾಗಿ ಫೈ ಜಿ ಅಂತ ಲಾಂಚ್ ಮಾಡಿದ್ದಾರೆ ಈವಾಗ ಅದು ಅನ್ಲಿಮಿಟೆಡ್ ನೆಟ್ ಬೇರೆ ಕೊಡ್ತಿದ್ದಾರೆ ಎಲ್ಲ ನಾವೀಗ ಮುಂಚೆ ಫೋರ್ ಜಿ ಇದ್ದರೆ ಬರಿ ಒನ್ ಜಿ ಬಿಲೇ ನಾವೆಲ್ಲ ಮುಗಸ್ಕೊಬೇಕು ಆಮೇಲೆ ನೆಟ್ ಖಾಲಿ ಆಗೋದು ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ ಆದ್ರೆ ಈವಾಗ ಯಾವ ರೀತಿ ಅಪ್ಗ್ರೇಡ್ ಆಗಿದ್ದಾರೆ ಅಂದರೆ ನಾವು ಫೈ ಜಿ ಮೂಲಕ ನಾವು ಎಲ್ಲ ಅನ್ಲಿಮಿಟೆಡ್ ನೆಟ್ಟಿಂದ ಹಿಡಿದು ನಾವೆಲ್ಲ ಥರವೂ ಯೂಸ್ ಮಾಡ್ಕೊಬೋದು ಈ ರೀತಿ ಎಂಟರ್ಟೈನ್ಮೆಂಟ್ ಅಲ್ಲದೆ ಅಲ್ಲ ನಾವು ಆನ್ಲೈನೂ ಆನ್ಲೈನಲ್ಲಿ ನಾವು ಶಾಪಿಂಗ್ ಮಾಡ್ಬೋದು ಮೊಬೈಲ್ ಆ್ಯಪ್ ಮೂಲಕ ಈ ರೀತಿ ಫ್ಲಿಪ್ಕಾರ್ಟು ಅಮೆಜಾನು ಮಿಂತ್ರ ಎಜಿಯೊ ಈ ಥರ ನೂರಾರು ಆ್ಯಪ್ಗಳು ಬಿಟ್ಟಿದ್ದಾರೆ ನಮಗೇನು ಬೇಕಾರ ನಾವು ಕುಂತಲ್ಲೇ ಆರ್ಡರ್ ಮಾಡ್ಕೊಂತರ್ಸ್ಕೋಬೋದು ಈವಾಗ ನಮಗೆ ಹೊಟ್ಟೆ ಹಸಿಯುತ್ತೆ ಆವಾಗ ನಾವು ಕುಂತ್ಕೊಂಡೆ ನಾವು ಜೊಮ್ಯಾಟೋ ಈ ಥರ ಆ್ಯಪ್ಗಳ ಮೂಲಕ ಸ್ವಿಗ್ಗಿ ಆ್ಯಪ್ಗಳ ಮೂಲಕ ನಾವು ಊಟವನ್ನು ಆರ್ಡರ್ ಮಾಡ್ಕೊಂಡು ನಾವು ಕುಂತಿದ ಜಾಗಕ್ಕೆ ತರ್ಸ್ಕೊಂತಿನ್ಬೋದು ಅವ್ರಿಗೂ ಕೂಡ ನಾವು ಕ್ಯಾಶ್ ಆನ್ ಡೆಲಿವರಿನು ಕೂಡ ಕೊಡ್ಬೋದು ಇಲ್ಲ ಮೊಬೈಲ್ ಆ್ಯಪಲ್ಲೂ ನಾವು ದುಡ್ಡನ್ನು ಪೇ ಮಾಡ್ಬೋದು ಮುಂಚೆಯಲ್ಲ ನಾವು ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಾವು ಬ್ಯಾಂಕಿಗೇ ಹೋಗಿ ಮಾಡಬೇಕಾಗಿತ್ತು ಈವಾಗ ನಮಗೆ ಹಂಗಿಲ್ಲ ಪೇಟಿಎಂ ಫೋನ್ಪೇ ಗೂಗಲ್ ಪೇ ಈ ಥರ ಆ್ಯಪ್ ಮೂಲಕ ನಾವು ಮೊಬೈಲ್ ಫೋನಲ್ಲೇ ನಾವು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟು ಇಲ್ಲ ಒಬ್ಬನಿಗೆ ನಮಗೆ ದುಡ್ಡಾಕ್ಬೇಕಂದ್ರೆ ನಾವು ಮೊಬೈಲ್ ಮೂಲಕನೇ ಹಾಕ್ಬೋದು ಈ ರೀತಿ ನಮ್ಮ ಜನಗಳಿಗೆ ಮೊಬೈಲ್ ಫೋನು ಟೈಮ್ ಸೇವ್ ಮಾಡುತ್ತೆ ಪ್ಲಸ್ ಎಕ್ಸ್ಪೆನ್ಸ್ ಸೇವ್ ಮಾಡುತ್ತೆ ಈವಾಗ ನಾವು ಬ್ಯಾಂಕಿಗೇ ಹೋಗಿ ಹಾಕಬೇಕು ಪೆಟ್ರೋಲ್ ವೇಸ್ಟು ಟೈಮ್ ವೇಸ್ಟು ಈ ರೀತಿ ರಿಸ್ಕ್ ಇರಲ್ಲ ಆದ್ರೆ ಮೊಬೈಲ್ ಮೂಲಕ ನಾವೆಲ್ಲ ಆರಾಮಾಗಿ ಕುಂತ್ಕೊಂಡೆ ಇದು ಮಾಡ್ಬೋದು ಮತ್ತು ಸ್ಟೂಡೆಂಟ್ಸ್ಗೆ ಈವಾಗ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕನ್ನೋದಿರತ್ತೆ ಇಲ್ಲ ನಾವು ಮೊಬೈಲ್ ಫೋನಲ್ಲೇ ನಾವೆಲ್ಲ ಇನ್ಫಾರ್ಮೇಷನ್ ತಕ್ಕೊಂಡು ಪ್ರಿಂಟ್ಔಟ್ ತಗ್ಸ್ಕೋಬೋದು ಹೋಗಿ ಬೇಕಾರ ಸೈಬರ್ ಸೆಂಟರಲ್ಲಿ ಎಷ್ಟು ಟೈಮ್ ಸೇವಾಗುತ್ತೆ ಮುಂಚೆ ಎಲ್ಲ ನಮಗೆ ಈಗ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಂದರೆ ನಾವೆಲ್ಲ ಹೋಗಿ ಸೈಬರ್ ಸೆಂಟ್ರಲೋಗಿ ಕುಂತ್ಕೊಂಡು ನಾವು ಎಲ್ಲ ಸರ್ಚ್ ಮಾಡ್ಬೇಕಾಗಿತ್ತು ಈವಾಗಂಗಲ್ಲ ನಾವೆಲ್ಲ ಇಲ್ಲೇ ಕೂತ್ಕೊಂಡೆಲ್ಲ ನಾವು ಮೊಬೈಲಲ್ಲೇ ನಾವೆಲ್ಲ ಗೂಗಲಲ್ಲೆಲ್ಲ ಹುಡಕ್ಬೋದು ಈ ರೀತಿ ಮಾಡ್ಬೋದು ಮತ್ತು ಆನ್ಲೈನ್ ಶಾ ಆನ್ಲೈನ್ ಶಾಪಿಂಗೂ ಆಯಿತು ನೆಕ್ಷ್ಟು ಆನ್ಲೈನ್ ಮೂಲಕ ನಾವು ವಿಡಿಯೋ ಕಾಲ್ ಮಾಡ್ಬೋದು ವಾಯ್ಸ್ ಕಾಲ್ ಇದೆ ವಿಡಿಯೋ ಕಾಲ್ ಇದೆ ಈ ರೀತಿ ಪ್ರತಿ ಸೌಲಭ್ಯ ಕೂಡ ಈವಾಗ ನಮಗೆ ಫಿಂಗರ್ಟಿಪಲ್ಲೇ ಇದೆ ಅಂತಾರಲ್ಲ ಆ ಕಾಲ ಬಂದಿದೆ ಈವಾಗ ಮೊಬೈಲ್ ಫೋನು ಆದ್ದರಿಂದ ಮೊಬೈಲ್ ಫೋನು ತುಂಬ ಉಪಯೋಗ ಆದರೆ ನಾವು ದುರುಪಯೋಗಕ್ಕೆ ಯೂಸ್ ಮಾಡ್ಕೊಬಾರ್ದು ನಮಗೆಷ್ಟು ಒಳ್ಳೆಯದು ಅಂದರೆ ನಾವು ಕುಂತಿದ ಕಡೆಯಿಂದಲೇ ನಾವು ಇಡೀ ಪ್ರಪಂಚನೇ ಕಾಂಟಾಕ್ಟ್ ಮಾಡ್ಬೋದು ನಾವು ಮೊಬೈಲ್ ಮೂಲಕ ಈವಾಗ ನಮಗೆ ಟಿಕೆಟ್ ಬುಕ್ ಮಾಡಬೇಕು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡಬೇಕು ಇಲ್ಲ ಬಸ್ ಟಿಕೆಟ್ ಬುಕ್ ಮಾಡಬೇಕು ಇಲ್ಲ ಮೂವಿ ಟಿಕೆಟ್ ಬುಕ್ ಮಾಡಬೇಕು ಈ ಈ ಎಲ್ಲ ಸೌಲಭ್ಯವು ಕೂಡ ನಾವು ಮೊಬೈಲ್ ಮೂಲಕವೇ ಇಂಟರ್ನೆಟ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನಾವು ಮೊಬೈಲ್ ಮೂಲಕವೇ ನಾವು ಮಾಡ್ಬೋದು ಈ ರೀತಿ ಎಲ್ಲ ಸೌಲಭ್ಯ ಇರ್ಬೇಕಾದ್ರೆ ನಮಗೆ ಮೊಬೈಲು ತುಂಬ ಉಪಯೋಗವಾದದ ವಸ್ತು